ಡ್ರಾಯಿಂಗ್ ಅಂದರೆ ಚಿತ್ರಕಲೆ ಬಗ್ಗೆ ನಾನು ಹೇಳೋದಾದರೆ ಚಿತ್ರಕಲೆ ಅನ್ನೋದು ತುಂಬ ನನಗೆ ಚಿಕ್ಕ ವಯ್ಸಿನಿಂದಲೂ ತುಂಬಾ ಆಸಕ್ತಿ ಇತ್ತು ಕೆಲವೊಂದು ಚಿತ್ರಗಳನ್ನು ನೋಡಿದಾಗ ನಾನು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಚಿತ್ರಗಳನ್ನು ಬರೀಬಾರದು ಅನ್ನೋದನ್ನು ಅನ್ಕೊಂಡು ಮತ್ತು ನನಗೆ ಯಾರು ಕೂಡ ಸರಿಯಾಗಿ ಮಾರ್ಗದರ್ಶನ ನೀಡಲಿಲ್ಲ ಆದ್ರೂ ನಾನು ಪ್ರಯತ್ನ ಬಿಡಲಿಲ್ಲ ಪ್ರತಿ ಕ್ಷಣವೂ ನಂಗೇನು ಅನ್ಸುತ್ತೋ ಯಾವ್ದಾದರು ಚಿತ್ರಗಳನ್ನು ನೋಡಿದಾಗ ಆ ಚಿತ್ರಗಳನ್ನು ಪುಸ್ತಕದಲ್ಲಿ ಬರಿಯೋಕೆ ಪ್ರಾರಂಭ ಮಾಡಿದೆ ತದ ನಂತರ ನನಗೆ ಅದು ಅದು ಎಷ್ಟು ಉಪಯೋಗ ಆಯಿತು ಅಂದರೆ ಮುಂದಿನ ನನ್ನ ಒಂದು ಜೀವ್ನ್ದಲ್ಲಿ ನಾನು ಇವಾಗ ಒಂದು ತರಬೇತಿಯನ್ನು ನೀಡೋಕೆ ಹೋದಾಗ ಆದೆ ಅವುಗಳನ್ನು ನಾನು ಬಳ್ಸ್ಕೊಳಕ್ಕೆ ಅತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ತುಂಬ ಈಗ ಅದು ಯಶಸ್ವಿಯಾಗಿ ನನಗೆ ಕೈ ಹಿಡ್ದಿದೆ ಅಂತ ಹೇಳ್ಬೋದು ಯಾವ್ದಾದರು ಒಂದು ಕಲೆ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ನಾವು ಆಸಕ್ತಿಯಿಂದ ಅದನ್ನು ಮೈ ನಮಗೆ ನಮ್ಮ ಮನಸ್ಸಿಂದ ನಮ್ಮ ಮನಸಿಟ್ಟು ಮಾಡಿದಾಗ ಅದು ಯಶಸ್ವಿಯಾಗ್ತತ್ತಿ ಅನ್ನೋದಕ್ಕೆ ಒಂದು ಖುಷಿ ಕೊಡತ್ತೆ ಇನ್ನೊಂದೇನಪ್ಪ ಅಂದರೆ ಚಿತ್ರಗಳು ಬಗ್ಗೆ ಹೇಳೋದಾದರೆ ಒಂದು ಚಿತ್ರ ಸಾವಿರ ಪದಗಳನ್ನ ಸೃಷ್ಟಿ ಮಾಡುತ್ತೆ ಯಾಕಂದರೆ ಒಂದು ಚಿತ್ರವನ್ನು ನಾವು ನೋಡಿದಾಗ ಒಂದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಅನ್ಸಂಗಿಲ್ಲ ನೂರು ಜನ ಇತ್ತು ಅಂದರೆ ನೂರು ಜನಕ್ಕೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಭಾವ್ನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಆ ತಾಕತ್ತು ಅನ್ನೋದು ಈ ಚಿತ್ರಗಳಿಗೆ ಇರುತ್ತದೆ ಹಾಗಾಗಿ ಈ ಚಿತ್ರಗಳನ್ನು ನಂಗೆ ತುಂಬಾ ಇಷ್ಟ ಪಡ್ತೀನಿ ಕೆಲವೊಂದು ಚಿತ್ರಗಳು ಏನಪ್ಪ ಅಂದರೆ ಮನಸ್ಸಿನ ಒಳಗಿರ್ತಕ್ಕಂಥ ಭಾವನೆಗಳನ್ನು ಚಿತ್ರಗಳ ಮೂಲಕ ವ್ಯಕ್ತಪಡ್ಸಕೊಂಡು ಉತ್ಮವಾಗಿರ್ತಕ್ಕಂಥ ಒಂದು ಕಲೆ ಅಂತಲೂ ಹೇಳ್ಬೋದು ಅಥ್ವಾ ಸ್ಥಾನಮಾನ ಅಂತಲೂ ಹೇಳ್ಬೋದು ಹಲ್ವಾರು ರೀತಿ ಹಲ್ವಾರು ಜನರು ಇದೇ ಒಂದು ಚಿತ್ರಕಲೆಯ ಮೂಲಕ ಎಂತೆಂಥ ಒಳ್ಳೊಳ್ಳೆಯ ಪ್ರಶಸ್ತಿಗಳನ್ನು ಕೂಡ ತಗಳ್ಬೇಕು ತೆಗೆದುಕೊಂಡಿದ್ದಾರೆ ಅಂಥವ್ರು ಕೂಡ ನಮಗೆ ಮಾದರಿ ಅಂತಲೂ ಹೇಳ್ಬೋದು ಯಾಕೆ ಅಂತಂದರೆ ಚಿತ್ರಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆ ಇದೆ ಈಗ ನಮ್ಮ ಈ ಕಡೆ ವಿಜಯನಗರ ಅಂತ ಹೇಳಿದಾಗ ಹಲ್ವಾರು ಕಲೆ ವಾಸ್ತುಶಿಲ್ಪಗಳನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಅಲ್ಲಿ ಬರ್ದಿರ್ತಕ್ಕಂಥ ಚಿತ್ರಗಳನ್ನು ನೋಡಿದಾಗ ಪ್ರತಿಯೊಂದು ಕೂಡ ಪ್ರತಿಯೊಂದು ಒಂದೊಂದು ವಿಷ್ಯಗಳನ್ನು ನಮಗೆ ತೋರಿಸ್ತಾ ಹೋಗುತ್ತೆ ಹಾಗಾಗಿ ನಮ್ಮ ನನಗೆ ಡ್ರಾಯಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅದ್ರ ಬಗ್ಗೆ ಇಷ್ಟು ವಿಷಯಗಳು ನಂಗೆ ಎಷ್ಟು ಎಷ್ಟು ವಿಷಯಗಳು ಗೊತ್ತಿದ್ಯೊ ಅದ್ರ ಬಗ್ಗೆ ಅಷ್ಟು ವಿಷಯಗಳನ್ನು ನಾನು ಇಲ್ಲಿ ಹೇಳಕ್ಕೆ ಹೇಳಿದ್ದೀನಿ ಮತ್ತು ಏನಾಪ್ಪ ಅಂದರೆ ಚಿತ್ರ ಅಂತ ಅಂದಾಗ ಇದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಚಿತ್ರಗಳನ್ನು ನಾವು ರಚನೆ ಮಾಡ್ಬೋದು ಒಂದು ಪೆನ್ಸಿಲ್ ಶೇಡಿಂಗ್ ಅಂತ್ಹೇಳಿ ಕರೀತೀವಿ ಅದಾದ್ಮೇಲೆ ಇದರಲ್ಲಿನೇ ಸಾಕಷ್ಟು ಚಿತ್ರಗಳು ಮುಖಗಳನ್ನ ಅಥ್ವಾ ಅದೇ ಪ್ರಾಣಿಗಳ ಚಿತ್ರಗಳನ್ನು ಮನ್ ಮಾನವರ ಚಿತ್ರವನ್ನು ಈ ರೀತಿಯಾಗಿರ್ತಕ್ಕಂಥ ಹಲವಾರು ಚಿತ್ರಗಳನ್ನು ನಾವು ಚಿತ್ರಗಳನ್ನು ಬರೆದು ಮಕ್ಕಳಿಗೆ ನಾವು ತೋರಿಸ್ದಾಗ ಅದು ಉತ್ತಮವಾಗಿ ಇರ್ತಕ್ಕಂಥದ್ದು ಮತ್ತು ಅದು ನೆನ್ಪ್ನಲ್ಲಿ ಇಡೋಕೆ ಸಾಧ್ಯ ಆಗುತ್ತೆ ಹೆಚ್ಚೆಚ್ಚು ನೆನ್ಪಲ್ಲಿ ಇಡೋಕೆ ಇಟ್ಕೊಳಕೆ ತುಂಬ ಸಹಕಾರಿ ಆಗ್ತಕ್ಕಥದ್ದು ಅಂತ ಹೇಳ್ತೀವಿ ವಿಷ್ ಇನ್ನೊಂದು ಕೆಲ್ವಂದು ಬಾ ನಮ್ಮ ಕೈಲೇ ಹೇಳ್ಕಳ್ಲಿಕ್ಕೆ ಆಗಿರ್ತಕ್ ಆಗದೇ ಇರ್ತಕ್ಕಂಥ ವಿಷ್ಯಗಳನ್ನು ನಾವು ಚಿತ್ರಗಳನ್ನು ಬರೆಯೋದ್ರ ಮೂಲಕ ನಮ್ಮಲಿರ್ತಕ್ಕಂಥ ಎಷ್ಟೋ ಬೇಸ್ರವನ್ನು ಏನು ಆಸಕ್ತಿ ಇರದೇ ಇದ್ದಾಗ ಅದು ಆಸಕ್ತಿ ಬರುವ ರೀತಿಯಲ್ಲಿ ನಾವು ಏನು ಮಾಡ್ಬೋದು ನಮ್ಮ ಆಸಕ್ತಿಗೋಸ್ಕರನಾದರು ನಾವು ಕೆಲವೊಂದು ಚಿತ್ರಗಳನ್ನು ಬರೆದಾಗ ಖುಷಿ ಕೊಡ್ತಕ್ಕಂಥದ್ದು ಈ ರೀ ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಈ ಚಿತ್ರದಲ್ಲಿ

ಅದೇ ರೀತಿಯಾಗಿ ಹಲವಾರು ರೀತಿಯಲ್ಲಿರ್ತಕ್ಕಂಥ ಚಿತ್ರಗಳನ್ನು ನಾವು ನೋಡುತ್ತಾ ಹೋಗ್ತೀವಿ ಈ ಪೆನ್ಸಿಲ್ ಡ್ರಾಯಿಂಗ್ ಅಂತ್ಹೇಳಿ ಕರೀತಿವಲ್ಲ ಈ ರೀತಿಯಾಗಿರ್ತಕ್ಕಂಥ ಪೆನ್ಸಿಲ್ ಡ್ರಾಯಿಂಗ್ ಆಗಿರ್ಬೋದು ಇದು ಎಲ್ಲಾ ತುಂಬ ಅತ್ತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು ಇವಾಗ ನಾವು ಯಾವುದೇ ಒಬ್ಬ ಮಾನವನ ಪೆನ್ಸಿಲ್ ಡ್ರಾಯಿಂಗ್ ಮಾಡ್ಸ್ಬೇಕಾದರೆ ಆ ಫೋಟೋ ತಗ್ದು ಕಲರ್ ಫೋಟೋ ತೆಗಿಯದಕ್ಕೂ ಮತ್ತು ಪೆನ್ಸಿಲ್ ಡ್ರಾಯಿಂಗ್ ಮಾಡ್ಸೋಕು ತುಂಬ ಹೆ ಡಿ ವ್ಯತ್ಯಾಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಪೆನ್ಸಿಲ್ ಡ್ರಾಯಿಂಗ್ ಅಂತಂದಾಗ ಅದಕ್ಕೆ ಬೆಲೆ ಹೆಚ್ಚೆಚ್ಚಾಗಿ ತೆಗ್ದುಕೊಳ್ತಾರೆ ಯಾಕಂದರೆ ಕೈಯಿಂದಲೇ ಚಿತ್ ಡ್ರಾಯಿಂಗ್ ಮಾಡ್ಬಿಟ್ಟು ಅಥ್ವಾ ಚಿತ್ರವನ್ನು ಬಿಡಿಸಿಬಿಟ್ಟು ಆ ವ್ಯಕ್ತಿಯ ಒಂದು ಚಿತ್ರಕ್ಕೆ ಶೇಡಿಂಗ್ ಅಂತೇನು ಕರೀತೀವಲ್ಲ ಆ ಶೇಡಿಂಗನ್ನು ಮಾಡಿದಾಗ ಅದು ಅದಕ್ಕೆ ಹೆಚ್ಚೆಚ್ಚು ಬೆಲೆ ಬಾಳ್ತೆತೆ ಅಂತ ತಿಳಿಬೋದು ಅದೇ ರೀತಿಯಾಗಿ ಹಲ್ವಾರು ರೀತಿಯ ಕ್ಷೇತ್ರಗಳಲ್ಲೂ ಕೂಡ ಈ ಚಿತ್ರಕಲೆ ಅಂಥಕ್ಕಂಥದ್ದು ಅತೀ ಮುಖ್ಯವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು ಚಿತ್ರಕಲೆಗೆ ಒಬ್ಬ ಇನ್ನೊಂದು ಕಲಾಂ ಅವ್ರು ಹೇಳ್ತಾರೆ ಏನಂತ ಒಬ್ಬ ಮನುಷ್ಯನಿಗಿಂತ ಒಂದು ಚಿತ್ರ ಸಾವಿರ ಪದಗಳನ್ನು ಸೃಷ್ಟಿ ಮಾಡ್ತತಿ ಅಂತ ಹೇಳ್ ಹೇಳ್ಬೋದು ಹಾಗಾಗಿ ನನಗೆ ತುಂಬ ಇಷ್ಟವಾಗಿರೋದು ಚಿತ್ರಕಲೆ